ಬಂದಿಲ್ಲಪ್ಪ ಹಲೋ ಹಾಂ ಹಲೋ ಹೇಳು ರಾಜಣ್ಣ ಏನು ಸಮಾಚಾರ ಯಾಕೋ ಕಟ್ಟಾಗ್ತದೆ ಸರೀಗೆ ಹೇಳಪ್ಪ ಹಾಂ ಸ್ಯಾಂಡಲ್ವುಡ್ಡು ನಮ್ಮ ಕರ್ನಾ ನಮ್ಮ ರಾಜ್ಯದಲ್ಲಿ ಹಲವು ರೀತಿಯ ಮರಗಳಿವೆ ಎಲ್ಲ ಮರ್ಗಳು ಕೂಡ ಶ್ರೇಷ್ಠ ಇದೂ ಅಂತೇನಿಲ್ಲ ಹೀಗಾಗಿ ಮ ನಿಮ್ಮ ಗಂಧದ ಮರ ಬೇಕು ನಮ್ಮ ಸ್ಯಾಂಡಲ್ವುಡ್ ಅಂದರೆ ಗಂಧದ ಮರ ಅಂತ ಕನ್ನಡದಲ್ಲಿ ಗಂಧದ ಮರ ಯಥೇಚ್ಛವಾಗಿದೆ ನಾನಾ ಥರದ ಗಂಧದ ಮರಗಳಿದಾವೆ ಶ್ರೀಗಂಧ ಅಷ್ಟು ಬೆಲೆ ಬಾಳತಕ್ಕಂಥದ್ದು ಅಷ್ಟು ವಾಸನೆ ಉಳ್ಳತಕ್ಕಂಥದ್ದು ಎಲ್ಲೂ ಇಲ್ಲ ಹೀಗಾಗಿ ನಾವು ನಮ್ಮ ಚಿತ್ರರಂಗದ ಅವ್ರ ಹೆಸರಿಗೆ ನಾವು ಸ್ಯಾಂಡಲ್ವುಡ್ ಅಂತ ಕರೀತೀವಿ ಹಾಲಿವುಡ್ಡು ಬಾಲಿವುಡ್ಡು ಟ್ಯಾಲಿವುಡ್ಡು ಅಂತ ಕರೀತಾರೆ ಅವ್ರು ತೆಲುಗಲ್ಲಿ ಮಲೆಯಾಳದಲ್ಲಿ ತಮಿಳ್ನಾಡಲ್ಲಿ ನಾ ಬಾಂಬೆಲ್ಲಿ ನಾವು ನಮ್ಮ ಕರ್ನಾಟಕದ ನಾವು ಸ್ಯಾಂಡಲ್ವುಡ್ ಅಂತ ಕರೀತೇವೆ ಏಕಂತಂದ್ರೆ ಅಷ್ಟೊಂದು ಪ್ರಸಿದ್ಧವಾದಂಥ ಸುಮಾರು ಮರಗಳಲ್ಲಿ ಪ್ರಸಿದ್ಧವಾದಂಥ ಮರ ನಮ್ಮ ತೆಂಗು ಗಂಧದ ಮರ ಹಾಗಾಗಿ ಅದರ ಒಂದು ಸುವಾಸನೆ ಅದ್ರಲ್ಲಿ ಇರತಕ್ಕಂಥ ಒಂದು ಪರಿಮಳ ಹೀಗಾಗಿ ತುಂಬ ಚೆನ್ನಾಗಿರೋದನ್ನ ನಾವು ಇದನ್ನ ನಮ್ಮ ಸಿನಿಮಾ ಚಲನಚಿತ್ರ ಮಂಡಳಿಯವರು ನಮ್ಮನ್ನು ನಮ್ಮ ಕಲಾವಿದ್ರುಗಳನ್ನ ಎಲ್ಲರನ್ನು ಸೇರಿ ಚಿತ್ರಕಲೆಯನ್ನ ಸ್ಯಾಂಡಲ್ವುಡ್ ಅಂತೇಳಿ ಕರೀತಾರೆ ಹಾಗಾಗಿ ಇನ್ನೇನೂ ಇಲ್ಲ ಬೇರೆ ಏನು ಸ್ಯಾಂಡಲ್ವುಡ್ ಅಂತಂದರೆ ಬಂದು ಗಂಧದ ಮರ ಅಂತಾಯಿತು ಗಂಧದ ಮರ ಯಥೇಚ್ಛವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದ್ರಿಂದ ಅದ್ರ ಹೆಸ್ರು ಇಟ್ಟುಕೊಂಡಿದೀವಿ ಅದ್ರ ತುಂಬ ಬೆಲೆ ಬಾಳೋಂಥ ಮರ ಇಡೀ ದೇಶದಲ್ಲಿ ನಮ್ಮಂಥ ಈ ಗಂಧದಲ್ಲಿ ಬೆಳೆಯಂತ ಶ್ರೀಗಂಧದ ಮರ ಎಲ್ಲೂ ಇಲ್ಲ ಹೀಗಾಗಿ ನಮ್ಮ ಚಿತ್ರ ಚಿತ್ರರಂಗದಲ್ಲಿ ಈ ಒಂದು ಹೆಸ್ರನ್ನ ಬಳಕೆಯಲ್ಲಿ ಇಟ್ಟಿದ್ದಾರೆ ಗಂಧದ ಮರ ಅದನ್ನೇ ಸ್ಯಾಂಡಲ್ವುಡ್ ಅಂತೇಳಿ ಗೊಂಬೆ ಬ್ರ್ಯಾಂಡಿ ಎಲ್ಲ ಥರದ ಆನೆ ಆನೆ ಚಿತ್ರಕರಣ ಎಲ್ಲ ಪ್ರಾಣಿ ಪಕ್ಷಿಗಳ್ನು ಕೂಡ ಗಂಧದ ಮಾಡ್ತಾರೆ ಮಾಡ್ತಾರೆ ಎಲ್ಲ ಅನುಕೂಲ ಒಂದು ಇದು ರೋಗ ನಿರೋಧಕ ಶಕ್ತಿ ಕೂಡ ಇದೆ ಏನಾದ್ರು ಗಂಧ ಮ ಮರ ಮಾಗಿದರೆ ಅದನ್ನ ತೇದು ಮಾಡಿಕೊಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಇದು ಒಳ್ಳೆಯ ಹೆಸ್ರುವಾಸಿಯಾದಂಥ ಕರ್ನಾಟಕದ ಗಂಧದ ಮರನೇ ಹೆಸ್ರು ಹೆಸರುವಾಸಿ ಸ್ಯಾಂಡಲ್ವುಡ್ ಅಂತ ಅದಕ್ಕೋಸ್ಕರನೇ ಯಾರೂ ಇಡು ಇಟ್ದಾಗಿಂದ ಹೆಸರನ್ನ ನಮ್ಮ ಚಿತ್ರರಂಗದವರು ಸ್ಯಾಂಡಲ್ವುಡ್ ಅಂತ ಹೇಳ್ ಇಟ್ಟುಕೊಂಡಿದಾರೆ ಬಾಲಿವುಡ್ ಅಂತ ಬಾಂಬೆಯವ್ರು ಇಟ್ಕೊಂಡಿದಾರೆ ಕಾಲಿವುಡ್ ಅಂತೇಳಿ ತ್ಯಾ ತಮಿಳ್ನವ್ರು ಇಟ್ಕೊಂಡಿದಾರೆ ಟ್ಯಾಲಿವುಡ್ ಅಂತೇಳಿ ತೆಲಗ್ನವ್ರು ಇಟ್ಕೊಂಡಿದಾರೆ ನಮ್ಮ ಕರ್ನಾಟಕ ಚಿತ್ರರಂಗದವ್ರು ಸ್ಯಾಂಡಲ್ವುಡ್ ಅಂತೇಳಿ ಇಟ್ಟುಕೊಂಡಿದಾರೆ ಹೀಗಾಗಿ ನಮ್ಮ ಆ ಒಂದು ಹೆಸರು ತುಂಬ ಒಳ್ಳೆಯ ಹೆಸರು ಒಪ್ಕೊಳ್ಳೋಂತ ಹೆಸರು ಎಲ್ಲ ಕಾಡಲ್ಲು ಇದೆ ದೊಡ್ಡ ದೊಡ್ಡ ಕಾಡುಗಳಿವೆ ನಾಗರಹೊಳೆ ನಾಗರಹೊಳೆ ಬಂಡೀಪುರ ಮೊನ್ನೆ ನಮ್ಮ ಇದು ಮೇಟಿ ಎಲ್ಲ ಪೂರ್ತಿ ಕಾಕನಕೋಟೆ ಎಲ್ಲ ತುಂಬ ನಾನಾ ಕಡೆ ಇದೆ ನಾನಾ ಥರ ಇದೆ ಹಾಂ